ಜನರು ಪಟ್ಟಣಗಳಲ್ಲಿ ವಾಸಿಸಲು ಬಯಸುದರಿಂದ ಗ್ರಾಮಗಳಲ್ಲಿ ಗಂಡ್ಮಕ್ಕಳಿಗೆ ಇನ್ನೂ ಕೊರತೆಯಾಗಿರುವ ತೊಂದರೆ ಎದುರಿಸುತ್ತಿದ್ದಾರೆ ಗಂಡ್ಮಕ್ಕಳು ಇದರ ಕುರಿತಾಗಿ ನನ್ನ ಅನಿಸಿಕೆ ಏನೆಂದರೆ ಇವಾಗ ಹೆಣ್ಮಕ್ಳು ಏನಂದರೆ ಜಾಸ್ತಿ ಪಟ್ಟಣದಲ್ಲಿರೋರನ್ನ ಮದುವೆ ಆಗ್ಬೇಕು ಅಂತ ಆಸೆಪಡ್ತಾರೆ ಆದ್ದರಿಂದ ಗ್ರಾಮೀಣಗಳಲ್ಲಿ ಇರುವ ಗ್ರಾಮೀಣಗಳಲ್ಲಿರುವ ಗಂಡ್ಮಕ್ಕಳಿಗೆ ಯಾರು ಹೆಣ್ಣು ಅವ್ರು ಒಪ್ತಾನು ಇಲ್ಲ ಮನೆಕಡೆ ಅಂದಲಿ ಯಾರು ಹೆಣ್ಣು ಕೊಡ್ತಿಲ್ಲ ಆದ್ದರಿಂದ ಗಂಡ್ಮಕ್ಕಳು ತುಂಬ ಅಂದರೆ ಗ್ರಾಮೀಣ ಪ್ರದೇಶದ ಗಂಡ್ಮಕ್ಕಳು ತುಂಬ ಅಂದರೆ ತುಂಬ ಇದ್ನು ನೋವನ್ನ ಅನ್ಭಸ್ತಿದ್ದಾರೆ ಬಡುವ್ರ ಮಕ್ಳಿಗೆ ಹೆಣ್ಣು ಕೊಡಲ್ಲ ಓನ್ಲಿ ಟೌನರಿಗೆ ಮಾತ್ರ ಹೆಣ್ಣು ಕೊಡೋದು ಅಂದರೆ ಈಗಿನ ಹೆಣ್ಮಕ್ಳು ಜನ್ರೇಷನ್ ಪ್ರಕಾರ ಮೂವ್ ಆಗ್ತಿದಾರೆ ಅಂದರೆ ಅವ್ನು ಟೌನಲ್ಲಿ ಇರಬೇಕು ಒಳ್ಳೆಯ ಜಾಬ್ ಅಂದರೆ ಒಂದು ಒಂದು ಕಂಪ್ನೀಲಿ ಇರಬೇಕು ಮೂವತ್ತು ನಲವತ್ತು ಸಾವಿರ ಸಾಫ್ಟ್ವೇರ್ ಡೆವ್ಲಪ್ಪರ್ ಆಗಿರಬೇಕು ಮೂವತ್ತರಿಂದ ನಲವತ್ತು ಸಾವಿರ ಸಂಬಳ ತಗೊಂಬರಬೇಕು ಟೌನಲ್ಲಿ ಆದರೆ ಎಂಜಾಯ್ ಮಾಡ್ಬದು ಹಳ್ಳಿಲಾದ್ರೆ ಎಂಜಾಯ್ ಮಾಡಕ್ಕಾಗಲ್ಲ ಅಂತ ಅನ್ಬುಟ್ಟು ಟೌನಲ್ಲಿ ಜಾಸ್ತಿ ಗಂಡ್ಮಕ್ಳನ್ನ ಅಷ್ಟಪಟ್ಟು ಮದ್ವೆ ಆಗ್ತಿದ್ದಾರೆ ಅದೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಗಂಡ್ಮಕ್ಕಳನ್ನ ಯಾಕೆ ಮದ್ವೆ ಆಗ್ತಿಲ್ಲ ಅಂತ ಅಂದರೆ ನವ್ರೂ ತೋಟ್ದಲ್ಲಿ ಕೆಲಸ ಮಾಡ್ತಾರೆ ಎಲ್ಗು ಕರ್ಕೊಂಡು ಹೋಗಲ್ಲ ತ್ತು ಅವ್ರ ಹತ್ರ ಸಂಭಾವನೆ ಕಂಬಿ ಇರುತ್ತೆ ಅಂತ ಅನ್ಬುಟ್ಟು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಗಂಡ್ಮಕ್ಕಳಿಗೆ ಯಾರು ಹೆಣ್ಣು ಕೊಡ್ತಿಲ್ಲ ಇದೇ ಕಾರಣಕ್ಕೆ ರೈತರು ಮಕ್ಳಿಗೆ ಹೆಣ್ಣು ಕೊಡಿ ಅಂತ ತುಂಬ ಸಂಘಟನೆಗಳು ಇದ್ಮಾಡಿದವೆ ಆದರೂ ಹುಡ್ಗೀರು ಒಪ್ತಿಲ್ಲ ಹುಡ್ಗೀರಿಗೆ ಈಗಿನ ಜನ್ರೇಶನಲ್ಲಿ ಮೂವ್ ಆಗಬೇಕು ಅಂದರೆ ರಿಚ್ಚಾಗಿರಬೇಕು ರಿಚ್ಚಲ್ಲಿ ಇದ್ಮಾಡಬೇಕು ರಿಚ್ಚೆಸ್ಟ್ ಆಗಿ ನಾವು ಲೈಫ್ ಲೀಡ್ ಮಾಡಬೇಕು ಎಲ್ರು ಥರನು ನಂತ ಅವರಿಗೆ ಆಸೆ ಇರುತ್ತೆ ಅದ್ಕಾಗಿ ಅವರೂನು ತುಂಬಾ ಇದ್ಮಾಡ್ತಾಯಿದ್ದಾರೆ ಅದಕ್ಕೆ ಯಾರು ಗಂಡ್ಮಕ್ಕಳನ್ನ ಮದ್ವೆ ಗ್ರಾಮೀಣ ಪ್ರದೇಶಲಿರೊ ಗಂಡ್ಮಕ್ಕಳನ್ನ ಯಾರು ಮದ್ವೆ ಆಗ್ತಿಲ್ಲ ಎಲ್ಲಾ ಟೌನ್ಗೆ ಬಿದ್ದು ಟೌನಲ್ಲಿ ಇಷ್ಟಪಡ್ತಾರೆ ಟೌನನ್ನ ಇದ್ಮಾಡ್ತಾಯಿದ್ದಾರೆ ನಮ್ಮ ಜನರು ಹೆಂಗೆ ಅಂದರೆ ಯಾವುದು ಜಾಸ್ತಿ ಅವರಿಗೆ ಕಣ್ಣಿಗೆ ಸಂಪಾದನೆ ಕಾಣತ್ತೆ ಅದ್ರು ಪ್ರಕಾರ ಅವರು ಮುನ್ನುಗ್ತಾ ಇದಾರೆ ಅದಕ್ಕಾಗಿ ಅದನ್ನ ಕಮ್ಮಿ ಮಾಡಿ ರೈತರು ರೈತ್ರಿಲ್ಲಾಂದರೆ ದೇಶನೇ ಇಲ್ಲ ದೇಶ ರೈತರು ಅನ್ನ ಕೊಡ್ದಲೇ ಯಾರು ಬೆಳೆಯಲ್ಲ ಮುಂದುಕೆ ಅದನ್ನು ಅರ್ಥ ಮಾಡ್ಕೊಳ್ದಲೇ ಅವರು ಹ್ಞೂ ಇಲ್ಲ ನಾವು ಟೌನಲ್ಲಿ ಇರೋರಿಗೆ ಮಾತ್ರ ಮದ್ವೆ ಮಾಡ್ಕೊಳ್ಳುದು ಅದು ಒಂದೊಳ್ಳೆಯ ಮನೆ ಕಟ್ಸಿ ಅವರು ರಿಚ್ಚೆಸ್ಟಾಗಿ ಅಂದರೆ ಸೆಟಲಾಗಿದ್ದರೆ ನಾ ಅವರಿಗೆ ಕೊಟ್ಟು ಮದ್ವೆ ಮಾಡ್ತಾರೆ ಅದೇ ನಮ್ಮ ಇದ್ರ ಅದೇ ನಮ್ಮ ಗ್ರಾಮ ಪ್ರದೇಶದಲ್ಲಿ ಯಾರಿಗೂ ಹೆಣ್ಣು ಕೊಡ್ತಿಲ್ಲ ಮದ್ವೆನು ಆಗ್ತಿಲ್ಲ ಇದರಿಂದ ಹುಡುಗ್ರು ತುಂಬಾನು ನೋವು ಅನ್ಭವಿಸುತ್ತಿದ್ದಾರೆ ಅದ್ಕಾಗಿ ನಾವು ತುಂಬಾ ಇದ್ಮಾಡ್ಬೇಕು ಅಂದರೆ ಹುಡ್ಗಿರು ಅರ್ಥ ಮಾಡ್ಕೊಂಡು ಹಳ್ಳಿಗೆ ಮದ್ವೆ ಆಗಬೇಕು ಬರೀ ಟೌನ್ ಅಂತ ಹೋದ್ರೆ ಟೌನಲ್ಲಿ ಏನು ಹತ್ತರಿಂದ ಇಪ್ಪತ್ತು ವರ್ಷ ದುಡಿಬೋದು ಅಷ್ಟೆ ಆಮೇಲೆ ಅವರು ಹಳ್ಳಿಗ್ ಬರಲೇಬೇಕು ಟೌನಲ್ಲೆ ಇರಕಾಗಲ್ಲ ಟೌನಲ್ಲೆ ಎಲ್ಲಾ ಸಾಧ್ಸಕ್ಕಾಗಲ್ಲ ಹಳ್ಳಿಗ್ ಬರಲೇಬೇಕು ಅಪ್ಪಾಜಿ ಅಮ್ಮ ಮನೇಲಿ ಇರಲೇಬೇಕು ಅವರು ವ್ಯವಸಾಯ ಮಾಡಲೇಬೇಕು ಇದನ್ನ ಅರ್ಥ ಮಾಡ್ಕಂಡು ಹೆಣ್ಮಕ್ಳು ಮದ್ವೆ ಆದರೆ ಎಲ್ಲರೂ ಖುಷ್ಯಾಗಿರ್ತಾರೆ ಇವಾಗ ಎಲ್ಲಾ ಟೌನು ಟೌನು ಬೆಂಗ್ಳೂ ಹಳ್ಳಿಯಿಂದ ಟೌನಿಗೆ ಇಪ್ಪತ್ತು ಸಾವಿರ ಹತ್ತು ಸಾವಿರ ಸಂಬಳ ಬಂದರೂ ಟೌನಿಗೆ ಹೋಗ್ತಾರೆ ಇದೇ ನಮ್ದು ಇವಾಗ ಪ್ರಾಬ್ಲಮಾಗಿರದು ಅದರಿಂದ ಹತ್ತು ಸಾವಿರ ದುಡಿಯಕೆ ಬೆಂಗ್ಳುರ್ಗೆ ಯಾಕೆ ಹೋಗಬೇಕು ಇಲ್ಲೇ ನಾವು ದುಡಿತೀವಿ ಇಲ್ಲಾ ವ್ಯವಸಾಯದಲ್ಲೆ ತಗೊಂತಿವಿ ಇಂತಾ ಇದ್ದವರು ವ್ಯವಸಾಯ ಬಿಟ್ಟು ನಾವು ಹುಡ್ಗೀರು ಅರ್ಥ ಮಾಡ್ಕೊಂಡು ಇಲ್ಲೇ ಇರೋ ಹುಡ್ಗುನ ಮದ್ವೆ ಆಗಿ ನಮ್ಮ ದೇಶನ ನಾವೇ ಕಾಪಾಡ್ಕೊಬೇಕು ರೈತ್ರುನ ಬೆಳಸಬೇಕು ಅವ್ರೆ ಇಲ್ಲಾಂದರೆ ನಮಗೆ ಅನ್ನನೇ ಇಲ್ಲ ಅವರೇ ಇಲ್ಲಾಂದ್ರೆ ನಾವೇನು ತಿನ್ನಕ್ಕೆ ನಮಗೆ ಇದೇ ಇಲ್ಲಾ ಏನು ತಿನ್ನಬೇಕು ಅಂದ್ರು ನಮಗೆ ರೈತರು ಬೇಕು ಊಟ ಮಾಡಕೆ ಅನ್ನ ಅಕ್ಕಿ ಬೆಳೆಯದೇ ಆಗಲಿ ಪ್ರತಿಯೊಂದಕ್ಕೂ ರೈತ್ರು ಬೇಕು ನಾವು ರೈತರನ ಮದ್ವೆ ಆಗಲ್ಲ ಅಂದರೆ ಅವರು ಬೆಳಿಯೊದೇ ನಿಲ್ಲಸದ್ರೆ ನಾವು ಮಣ್ಣು ತಿನ್ನಬೇಕಾಗುತ್ತೆ ನಾವು ಅರ್ಥ ಮಾಡ್ಕೊಂಡು ಸಾಫ್ಟ್ವೇರ್ ಟೌನಲ್ಲಿರೋನ್ ಹತ್ತು ವರ್ಷ ಇಲ್ಲ ಇಪ್ಪತ್ತು ವರ್ಷ ಅವ್ರ ಕೆಲಸ ಮಾಡದ್ಕಿಂತ ನಾವು ಇಲ್ಲೆ ಇಡ್ಕೊಂಡು ಕೆಲಸ ಮಾಡಿ ನಮಗೆ ಬೇಕಿರೋದ್ನ ನಾವು ಅರ್ಥ ಮಾಡ್ಕೊಂಡು ಇಲ್ಲೇ ಇದ್ದು ನಾವು ನಮ್ಮ ರೈತ್ರುನ ಉಳ್ಸಿ ಇಲ್ಲಿವ್ರ್ನೆ ಮದ್ವೆ ಆಗಿ ನಾವು ನಮ್ಮ ಜೀವನನ ಮುಂದ್ವರ್ಸ್ಬೇಕು ಈಗಿನ ಯುವಜನತೆ ಹುಡ್ಗೀರಲಂತು ಫುಲ್ ಬೆಂಗ್ಳೂರಲೇ ಇರಬೇಕು ಅಷ್ಟು ಸಂಬಳ ತಗೊಬೇಕು ಇಷ್ಟು ಸಂಬಳ ತಗೊಬೇಕು ಅಪಾರ್ಟ್ಮೆಂಟಲ್ಲಿ ಇರಬೇಕು ಅದೆ ತುಂಬ ವಿಧ ಅದರಿಂದ ನಾವು ಸ್ವಲ್ಪ ಈಚೆ ಬಂದು ಇಲ್ಲ ನಾವು ನಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪ ಅಮ್ಮನು ರೈತರು ನಾವು ರೈತ್ರನ್ನ ಮಕ್ಳನ್ನ ಮದ್ವೆ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತ ಅನ್ಕಂಡು ನಾವು ಇಲ್ಯರ್ನೇ ಇದು ಮಾಡಿದ್ರೆ ನಾವು ಮಾಡ್ಕೊಂತೀವಿ ಅಂದರೆ ಅಂದರೆ ಸ್ವಲ್ಪ ಡೆವೆಲಪ್ ಆಗುತ್ತೆ ಗಂಡರಿಂದ ನನ್ನ ಅನ್ಸಿಕೆ ಸ್ವಲ್ಪ ಅನ್ ನಾವು ಬಡುವ್ರ ಮಕ್ಳು ಕಡೇ ಇದ್ಮಾಡಿದರೆ ಅವರು ನಮಿಗೇನೋ ಒಂದು ರೀತಿಲಿ ಸಹಾಯ ಮಾಡ್ತಾರೆ ಅಂತ ಒಂದು ನಂಬಿಕೆ ಆದ್ದರಿಂದ ನಾವು ಅಲ್ಲು ಅಲ್ಲೀ ಪಟ್ಟಣದಲ್ಲಿ ವಾಸಿಸಕಿಂತ ಹಳ್ಳಿಲಿ ನೆಮ್ಮದಿ ಜೀವನ ಪಟ್ಟಣದಲ್ಲಿ ಬರಿ ಧೂಳು ಆ ಸಿಗ್ನಲು ಒಳ್ಳೆಯ ಫ್ರೆಶ್ ಗಾಳಿ ಸಿಗಲ್ಲ ಆದರೆ ನಮ್ಮ ಹಳ್ಳಿ ಸೈಡ್ ಬಂದರೆ ತೋಟದ ಗಾಳಿ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಆದ್ದರಿಂದ ನಾವು ಹ್ಞೂ ತುಂಬ ಚೆನ್ನಾಗಿ ವಾಸಿಸ್ಬೋದು ಒಳ್ಳೆಯ ನಮ್ಮ ಆರೋಗ್ಯನು ನಾವು ಕಾಪಾಡ್ಕೊಬೋದು ಒಳ್ಳೆಯ ಗಾಳಿ ತೊಗೊಂಡು ಒಳ್ಳೆಯ ಊಟ ಮಾಡ್ಕೊಂಡು ಅಲ್ಲಿ ಜೀವನ ಮಾಡ್ಬೋದು ಅದೆ ಬೆಂಗಳೂರಲ್ಲಿ ಒಳ್ಳೆಯ ಊಟನು ಸಿಗಲ್ಲ ಒಳ್ಳೆಯ ಗಾಳಿನು ಸಿಗಲ್ಲ ಸುಮ್ನೆ ಒಂದು ಮನೆಲಿ ಯಾವಾಗಲೂ ಇರಬೇಕು ಈಚೆನು ಬರಂಗಿಲ್ಲ ಒಳಗೋಗಂಗಿಲ್ಲ ತುಂಬಾ ಕಾಸ್ಟ್ಲಿ ಹ್ಯಾಂಗ್ ಜೀವನ ಬೆಂಗಳೂರು ಆದರೆ ನಮ್ಮ ಹಳ್ಳಿಲಿ ನಾವು ಬೇಜರಾದಾಗೆಲ್ಲ ತೋಟಕ್ಕೆ ಹೋಗ್ಬೋದು ಹಿಂಗೇ ಅಲ್ಲೆಲ್ಲ ಸುತ್ತಾಡ್ಕೊಂಬರ್ಬೊದು ಬೆಟ್ಟ ಗುಡ್ಡ ಮತ್ತು ಟೌನಲ್ಲಿ ಆದರೆ ಎಲ್ಲಿಗೆ ಹೋಗ್ತೀನಿ ಅಂದರೂ ಪೇ ಮಾಡಬೇಕು ಎಲ್ಲಾದುಕ್ಕು ಅಮೌಂಟ್ ಕಟ್ಟಸ್ಕಂತಾರೆ ಆದ್ರಿಂದ ನಾವು ಈಗಿನ ಯುವ ಜೊತೆ ಯುವಜನತೆ ಹೆಣ್ಮಕ್ಕಳು ಅರ್ಥ ಮಾಡ್ಕೊಂಡು ಹಳ್ಳಿಗೆ ಮದ್ವೆ ಆದರೆ ನಮ್ಮ ಸುತ್ತಮುತ್ಲಿನ ವಾತಾವರ್ಣನು ಚೆನ್ನಾಗಿರುತ್ತೆ ರೈತರು ಚೆನ್ನಾಗಿರ್ತಾರೆ ಅವ್ರಿಂದ ನಮಗೆ ತುಂಬ ಅಂದರೆ ತುಂಬ ಎಲ್ಪ್ ಕೂಡ ಮಾಡ್ತಾರೆ ಆದ್ದರಿಂದ ನಾವು ನಮಗೆ ಇದ್ಮಾಡಿದ್ನ ನಾವು ವಾಪಾಸ್ ಕೊಡಬೇಕು ಅದಕ್ಕೋಸ್ಕರ ನಮಗೂ ಒಳ್ಳೆಯ ಇದು ಮಾಡಲಿದ್ರೆ ನಮಗೂ ಒಳ್ಳೆಯದಾಗುತ್ತೆ ನಾವು ಅರ್ಥ ಮಾಡ್ಕೊಂಡು ಬಡುವ್ರ ಮಕ್ಕಳನ್ನ ಮದ್ವೆ ಆದರೆ ಅವರು ಅನ್ನ ಬೆಳಿತಾರೆ ನಾವು ಊಟ ಮಾಡ್ಬೋದು ಸುಖ್ವಾಗಿ ಇರ್ಬೋದು ಆದರೆ ಬೇರೆ ಕಡೆ ಹೊರದೇಶನ ಆದರೆ ಬರೇ ಟೌನಲ್ಲಿ ಇರೋನೆ ಆದರೆ ಬರೇ ದುಡ್ಡು ತಂದ್ಕೊಡ್ತಾನೆ ಅಷ್ಟೆ ದುಡ್ನಂತು ತಿನ್ನಕ್ಕಾಗಲ್ಲ ಅದಕ್ಕೆ ನಾವು ಒಂದೊಳ್ಳೆಯ ಪೊಸಿಷನ್ಗ್ ಹೋದಿ ಎಷ್ಟು ಎಜುಕೇಷನ್ ಮಾಡಿದರೂ ನಾವು ನಮ್ದು ಮೂಲಸ್ಥಾನನ ಮರಿಬಾರದು ಅಂತ ನನ್ನ ಅನ್ಸ್